ಹಲೋ ಹಲೋ ಪ್ರಾಂಶುಪಾಲರಾ ಮಾತಾಡೋದು ನಾನು ಗೀತಾ ಡಿ ಎಸ್ ಅಂತ ಮಾತಾಡ್ತಾ ಇರೋದು ಪ್ಯಾರಾಮೆಡಿಕಲ್ ಅಂತಿಮ ವರ್ಷದ ವಿದ್ಯಾರ್ಥಿನಿ ಸರ್ ನವ್ ನಮ್ಮ ಕ್ಲಾಸಲ್ಲಿ ನೀರು ಸರಿಯಾಗಿ ಬರ್ತಿಲ್ಲ ಸರ್ ಹಾಂ ಸರ್ ನೀರು ಚೆನ್ನಾಗಿಲ್ಲ ಮತ್ತು ತರೋದು ಇಲ್ಲ ಬರ್ತಾನೂ ಇಲ್ಲ ಸರ್ ಅದರ ನೀರು ಕುಡಿದಾಗಿನಿಂದ ನಮಗೆ ಶೀತ ಕೆಮ್ಮು ನೆಗಡಿ ಜಾಸ್ತಿ ಆಗೋಗಿದೆ ಸರ್ ಸರ್ ಚೇಂಜ್ ಮಾಡ್ತಾ ಇಲ್ಲ ಸರ್ ನಾವು ಬಂದುಬಿಟ್ಟು ನಿಮಗೆ ದೂರು ನೀಡಿದ್ದೀವಿ ಸರ್ ಆದರೂ ನೀವು ಏನೂ ಅದರ ಬಗ್ಗೆ ತಗೊಂಡಿಲ್ಲ ಸರ್ ಯಾವ ರೀತಿಯಾದರೂ ಇದು ತಗೊಂಡಿಲ್ಲ ಸರ್ ಹಾಂ ಸರ್ ಬಂದು ನಾವೆಲ್ಲ ಹೇಳಿದ್ದೀವಿ ಸರ್ ಹೇಳಿಬಿಟ್ಟು ನಿಮಗೆ ಒಂದು ಲೆಟರ್ ಸಹ ಒಂದು ಪತ್ರಾನೂ ಬರ್ಕೊಟ್ಟಿದ್ದೀವಿ ಹಾಂ ಹಾಂ ಹಾಂ ಸರ್ ಇದು ನೀರು ನಾವು ಕುಡಿದಾಗಿಂದ ನಮಗೂ ನಮ್ಮ ಗೆಳೆಯ ಗೆಳತಿಯರಿಗೂ ಶೀತ ಕೆಮ್ಮು ನೆಗಡಿ ಜಾಸ್ತಿಯಾಗಿದೆ ಹಾಂ ಸರ್ ನಮಗೆ ಆದಷ್ಟು ಬೇಗ ಇದು ಬದಲಾಯಿಸಿ ಕೊಡಿ ಸರ್ ಹಾಂ ನಾವು ಫಸ್ಟ್ ನಾವು ಕಾ ನಾವು ಶಾಲೆಗೆ ಬಂದಾಗಿಂದ ನಾವು ಚೇಂಜ್ ಮಾಡೋಕೆ ಹೇಳ್ತಾನೇ ಇದ್ದೀವಿ ಸರ್ ಆದರೂ ಯಾವುದೇ ರೀತಿ ನಮಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ ಸರ್ ಇದೊಂದು ಇದೊಂದು ನಮಗೆ ಆಂ ಹಾಂ ಸರ್ ಮಾಡಿಸಿಕೊಡಿ ಸರ್ ಹಾಂ ಸರ್ ನಮಗೆ ಮತ್ತೆ ನಮಗೆ ಶೌಚಾಲಯ ಒಂದು ಕರೆಕ್ಟಾಗಿ ಇಲ್ಲ ಸರ್ ಹಾಂ ಹಾಂ ಸರ್ ಮಾಡಿಸಿಕೊಡಿ